ಈಗ ನಮಸ್ಕಾರ ರೀ ಯಪ್ಪಾ ನಾ ಆಗಳ್ ಏನಾ ಹೇಳ್ಯೆನಿ ಅಲ್ರೀ ಡ್ಯಾನ್ಸ್ ಅಂದ್ರ ನನಗೆ ಒಂದು ಜೀವನ ಇದ್ದಂಗೆ ರೀ ನಂಗೆ ಡ್ಯಾನ್ಸ್ ಅಂತಂದ್ರ ಭಾಳ ಅಂದ್ರ ಭಾಳಾನ ಇಷ್ಟ ಈಗ ಅಂಥದ್ದು ನಾನು ಅದೇ ಒಂದು ಫೀಲ್ಡ್ನ್ಯಾಗ ನಂದು ಒಂದು ಕನಸು ಕಟ್ಕೊಬೇಕು ಹಂಗೆ ಹಿಂಗೆ ಅಂತೇನು ನನ್ನ ಕನಸಿಲ್ಲ ಕನಸು ಅಂತೇನು ಇಲ್ಲ ಆದ್ರ ಒಂದು ಏನಪ್ಪ ಅಂದ್ರ ನಾವು ಇದ ಇದೇನು ಡ್ಯಾನ್ಸೂ ಅದು ಇದು ಇರ್ತೈತೆ ಅಲ್ರೀ ಅದ ನಮ್ಮ ಚಂದ ಅಂದ ಚಂದ ಇರೊ ಮಟ್ಟ ಅಷ್ಟೆ ನೋಡ್ರಿ ಅದು ಅದಾದ್ಮೇಗೆ ಅದು ನಾವು ಏನು ಇದು ಒಂದೊಂದು ರೂಪಾ ಅದು ನಮ್ಮ ಡ್ಯಾನ್ಸ್ ಏನ್ರ ಕಲ್ತಿದ್ದು ಏನ್ರ ಇದಾತು ಅಂದ್ರ ಅದು ಒಟ್ಟೆ ನಮಗೆ ಯಾವತ್ತು ಅದು ನಮ್ಗೆ ಸಹಾಯನ ಆಗಂಗಿಲ್ರೀ ಹೀಗಾಗಿ ನಾವು ಅದು ಒಂದು ನಾನು ಯಾವತ್ತು ನಂಬ್ಕೊಬಾರ್ದು ರೀ ನಾನು ಶ್ ಇದು ಚಂದಗಿ ಕಲತ ಒಂದು ದೊಡ್ಡು ಆಫೀಸರ್ ಆಗ್ಬೇಕು ಅಂತೇಳಿ ಅದನ್ನು ಕಲಿಬೇಕು ರೀ ಮತ್ತೆ ಎಲ್ಲ ಛಲೋ ಕಲಿಬೇಕು ಅಂತವೆಲ್ಲ ಇದನ್ನೂ ಮಾಡಿನೂ ನಾವು ಇದುನ್ನೂ ಮಾಡ್ಬೇಕು ರೀ ಇದು ಒನ್ ಜಸ್ಟ್ ನಮ್ಗ ಸೈಡ್ ಇಟ್ಕೊಬೇಕು ರೀ ಇದನ್ನ ಹಾಗಾಗಿ ಅದನ್ನೂ ಅನ್ಕೊಬೇಕ ನಾವು ಇದುನ್ನೂ ಅನ್ಕೊಬೇಕು ರೀ ಅದು ಮಾತ್ರ ನಾವು ಒಂದನ್ನ ಅನ್ನೋದು ನಂಬ್ಕೊಳ್ತಾ ಇರಾಕೆ ಸಾಧ್ಯನ ಇಲ್ರಿ ಹಂಗೆ ಮಾಡೋನು ಬಾರ್ದು ನಾವು ಯಾಕಂತ ಹೇಳಿದ್ರ ಹೇಳ್ತೆನೆ ಕೇಳ್ರಿ ನಾವು ಒಂದನ ನಂಬ್ಕೊಂಡು ಕುಂತ್ರ ಈ ಕಲೆ ಅಂತ್ರು ನಮ್ಮನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನ ಇಲ್ಲ ಬಿಡ್ರಿ ಆರೇ ಅಂದ ಚಂದ ಇರೊ ಮಟ್ಟ ಅಷ್ಟೆ ರೀ ನಾವು ಈ ಕಲೇ ಅದುಕ್ಕೂ ಇದುಕ್ಕೂ ಒಂದು ಇದೂ ಕೊಡೊ ಗೌರವ ಸಿಗೋದ್ರಿ ಅದೆ ನಾವು ಕಲ ಈಗ ಏನು ಚಂದ್ ಇರಲಿಲ್ಲ ಏನ್ರ ಒಂದು ಏನು ಒನ್ ಮಿಸ್ಟೇಕ್ ಒಂದು ಕಳಂಕ ನಮ್ಮ ಮ್ಯಾಲೆ ಬಿತ್ತು ಅಂತ ತಿಳ್ಕೋ ರೀ ಆ ಒಂದು ಏನು ಇದು ಇರ್ತೈತಿ ಅಲ್ರಿ ಅದು ನಮ್ಮ ಹೆಸ್ರು ಹಾಳಾಕ್ತೈತ್ರಿ ಹೀಗಾಗಿ ನಾವು ಏನು ಮಾಡ್ಬೇಕು ಅಂದ್ರ ಅದು ಒಂದನ ಯಾವತ್ತು ನಂಬ್ಕೊಬಾರ್ದು ರೀ ನಾವು ಈ ಕಡೆ ಓದು ಓದ್ಬೇಕು ರೀ ಎಲ್ಲಾನು ಮಾಡ್ಬೇಕು ರೀ ಹಾಗಾಗಿ ನಾವು ಜಾಸ್ತಿ ಅದ ಒಂದ್ರ ಮ್ಯಾಲ ನಂಬ್ಕೊಂಡು ಯಾವತ್ತು ಇರ್ಬಾರ್ದು ರೀ ನಾ ಅಂತ್ರು ಈಗ ಒಂದು ಓದಾಕತ್ತಿನಿ ರೀ ಈಗ ನಾ ಡಿಗ್ರಿ ಫೈನಲ್ ಇಯರ್ ಮಾಡ್ತೆನಿ ಹೀಗಾಗಿ ನನ್ನದೆಲ್ಲ ಛಲೋನ ನಡ್ದೈತಿ ರೀ ಆಮೇಲೆ ನಾ ಎಲ್ಲ ಇದು ಓದ್ತೆನೆ ರೀ ಮತ್ತೆ ಒಂದು ಈಗ ಜಾಬ್ಗೆ ಅಪ್ಲಿಕೇಶನು ಹಾಕೆನಿ ರೀ ಹೀಗಾಗಿ ನಾ ಒಂದನ ಯಾವತ್ತೂ ನಂಬ್ಕೊಂಡ ಕುಂತಿಲ್ಲ ರೀ ಇನ್ನಾ ಗುರಿ ಎಂತ ಅಂದ್ಪ ನಾ ಒಂದು ಛಲೋ ಡ್ಯಾನ್ಸರ್ ಆಗಬೇಕು ಆಗಿ ನನಗೂ ಎಲ್ಲಾ ಕಡೆ ಕರಿಬೇಕು ಕರ್ದ ನನ್ನಗು ಒಂದು ಸನ್ಮಾನ ಮಾಡ್ಬೇಕು ಅಂತೆಲ್ಲ ಇದಾವೆ ರೀ ನಮ್ಮವ್ವನ ಆಸೆ ಎನ್ಪ ಅಂದ್ರ ಛಲೋ ನನ್ನ ಮಗ್ಳು ಚಂದಗೆ ಡ್ಯಾನ್ಸರ್ ಆಗಲಿ ಅನ್ನೋದು ಒಂದೆ ಅಲ್ಲ ನನ್ನ ಮಗಳ ಛಂದಾಗಿ ಓದಲಿ ಅಕೆ ಒಂದು ದೊಡ್ಡ ಆಫೀಸರ್ ಆಗಲಿ ಓಣ್ಯಾಗೆ ಎಲ್ಲ ನಿಮ್ಗ ಗೊತ್ತೆ ಇರ್ಬೇಕು ಅಲ್ರೀ ಈಗ ನನ್ನ ಗೆಳತಿ ಅವ್ರ ಅವ್ವಗು ಮತ್ತೆ ನಮ್ಮವ್ವಗು ಒಂದು ಜಗಳ ರೀ ಯಾಕೆ ಹೇಳ್ರಿ ನಿನ್ನ ಮಗಳು ನನ್ನ ಮಗಳಿಗಿಂತ ಶಾಣೆ ಇಲ್ಲ ಅಂತ ನಮ್ಮವ್ವ ಅವರವ್ವ ಏ ನಿನ್ನ ಮಗಳು ಏನು ಶಾಣೆ ಇಲ್ಲ ಬಿಡಂತ ಅದು ನಮ್ಮವ್ವ ಹಾಗಾಗಿ ಇವ್ರ ಇಬ್ರ್ ನಡು ಪೈಪೋಟಿ ಹತ್ತು ಬಿಟೈತಿ ರೀ ಆ ಪೈಪೋಟಿ ನಡುವ ನಮ್ಮನ ಹಣ್ಣ ಹುಣ್ಣಿ ಮಾಡಕತ್ತಾರೆ ರೀ ಇವ್ರ ಹೆಂಗ್ಪಾ ಅಂದ್ರ ಅವ್ರು ಇಬ್ಬರು ಜಗಳ ಆಡಾಕೆ ಹೋಗಿ ನಮ್ಗ ಅವರಿಷ್ಟ ಹೆಂಗೆ ಬರ್ತೈತ್ಲ ಹಂಗೆ ಬೆಳ್ಸಾಕೆ ನಮ್ಮನ್ನ ನೋಡಕತ್ತಾರೆ ರೀ ಆದ್ರ ನಾವು ಅಂತ್ರೂ ನಮ್ಗ ಹೆಂಗೆ ಬೇಕು ಹಂಗೆ ಇರಾಕತ್ತಿವಿ ರೀ ಆದ್ರು ತಾಯಿಗುಳ ಮಾತು ಕೇಳೋದು ಮಕ್ಳ ಕರ್ತವ್ಯ ಖರೇ ಆದರೂ ನಾವು ಕಲಿಬೇಕಾದದ್ದು ನಮ್ಮ ಧರ್ಮ ಬಿಡ್ರಿ ಹಂಗಾಗಿ ನಾನು ಎಲ್ಲ ಕಲ್ಯತಿನಿ ಕಲ್ತ ಎಲ್ಲ ಶಾಣೆ ಆಗೆನಿ ಅಂತ ನಾನು ಅನ್ಕೊಳತಿನಿ ಆಮೇಲೆ ನಮ್ಮವ್ವಗೆ ಅಂತ್ರು ನನ್ನ ಮ್ಯಾಲೆ ಭಾಳ ಅಂದ್ರ ಭಾಳ ಹೆಮ್ಮೆ ಐತೆ ರೀ ಯಾಕಂದ್ರ ಆಕಿ ನಮ್ಮವ್ವ ಸಂಘದಾಗೆ ಕೆಲಸ ಮಾಡ್ತಳೆ ರೀ ನಿಮ್ಗೆಲ್ಲ ಗೊತ್ತ ಇರ್ಬೇಕು ಅಲ್ರಿ ಧರ್ಮಸ್ಥಳ ಸಂಘ ಅಂತೇಳಿ ಅಂತಲ್ಲಿ ಕೆಲ್ಸ ಮಾಡ್ತಳೆ ರೀ ನಮ್ಮವ್ವ ಹಂತಲ್ಲಿ ಏನಕ್ಯಪ್ಪ ಅಂದ್ರ ಕೆಲಸ ಮಾಡ್ತಾಳೆ ರೀ ಅಲೆಲ್ಲ ನಮ್ಮವ್ವಾ ಅವ್ರ್ಗೆಲ್ಲ ಹೆಮ್ಮೆಯಿಂದ್ ಹೇಳ್ಕೊತಾಳೆ ರೀ ಅಯ್ ನನ್ನ ಮಗ್ಳು ಡ್ಯಾನ್ಸರ್ ನನ್ನ ಮಗ್ಳು ಡ್ಯಾನ್ಸರ ಅಂತೇಳಿ ಆದ್ರ ಒಬ್ರ ಕಣ್ ಛಲೋ ಇತ್ತಂದ್ರ ನೋಡಿ ಐ ಛಲೋ ಆಥ್ವಾ ಅಂತಾರೆ ರೀ ಅದ ಒವ್ರ ಛಲೋ ಅಂದ್ರ ನಮ್ಗೆ ಅವ್ರ ಆಗ್ಬರ್ಲ ಅಂದ್ರ ಅವ್ರ ನಾವು ಎಷ್ಟು ಛಲೋದ ಮಾಡಿದ್ರ ಅವ್ರ ಏನು ಅಂತಾರೆ ಹೇಳ್ರಿ ಏ ಏನು ಬಿಡ ಹೌದೆನಾ ಹಾಂ ಹಾಂ ಅಂತಾರೆ ರೀ ಅವ್ರು ಅದಕ್ಕೆ ನಮ್ಮ ನೋಡೋರ ದೃಷ್ಟಿ ಮೇಲು ಇರ್ತೈತಿ ರೀ ಅದು ಹಾಗಾಗಿ ನಾ ಹೇಳೆ ಬಿಡ್ತೆನೆ ರೀ ನಮ್ಮವ್ವ ಕುಲ್ಲಮ್ ಕುಲ್ಲ ಬೇ ಯವ್ವ ನಿ ಅವ್ರ ಮುಂದೆಲ ಎದಕ್ಕೆ ಹೇಳ್ತಿನಿ ನಾ ಏನು ಅನ್ನೋದು ನನಗೆ ಗೊತ್ತೈತಿ ಏನು ಏನನ್ನೂ ನಿನಗೂ ಮತ್ತೆ ಅಪ್ಪಾಗೆ ಗೊತ್ತೈತಿ ಅವ್ರ್ಗೆಲ್ಲ ಎದಕ್ಕೆ ಹೇಳಕ್ಕೆ ಹೊಕ್ಕಿ ನಿ ಅಂತ ಬಿಡೆ ಬಿಟ್ಟು ಅಂದ ಬಿಡ್ತೇನಿ ರೀ ಹೀಗೆಲ್ಲ ಆದ್ಮೇಲೆ ಅಂತ್ರು ನನ್ಗಂತ್ರು ಡ್ಯಾನ್ಸ್ ಅಂದ್ರ ಭಾಳ ಇಷ್ಟ ರೀ ಒನ್ ಛಲೋ ಡ್ಯಾನ್ಸರ್ ಆಗ್ಬೇಕು ರೀ ಆಮೇಲೆ ಒನ್ ಡ್ಯಾನ್ಸ್ ಟೀಚರ್ ಆಗಬೇಕು ಅನ್ನೋದು ಐತೆ ರೀ ಆದ್ರ ಎಲ್ಲೋ ಒಂದು ಕಡೆ ಇದು ಒಂದು ಯೋಚನೆ ಬರ್ತೈತೆ ಅಲ್ರಿ ತಲ್ಯಾಗ ಒಂದು ಮನುಷ್ಯ ಆದ್ಮೇಲೆ ತಲ್ಯಾಗ ನೂರಾರೆ ನೂರಾ ಎಂಟು ಯೋಚನೆ ಬರ್ತಾವು ರೀ ಆ ಯೋಚ್ನೆದಾಗು ನಾ ಒಂದು ಛಲೋ ಏನ್ರ ಮಾಡಿದ್ವಿ ಅಂದ್ರ ನಮ್ಗು ಒಳ್ಳೇಯದು ರೀ ಇನ್ನ ಇನ್ನೊಂದು ಏನ್ಪ ಅಂದ್ರ ನಾ ಒಬ್ಬಾಕಿ ಛಲೋ ಡ್ಯಾನ್ಸರ್ ಆಗ್ಬೇಕು ಅಂದ್ರ ನನ್ನ ಹಿಂದೆ ನೂರಾ ಎಂಟು ಕಣ್ಣು ಇದ್ದು ರೀ ಯಾಕೆ ಹೇಳ್ರಿ ಈಕಿ ಛಲೋ ಇಲ್ಲಾ ಆಕಿ ಸಣ್ಣಾಕಿ ಅದಳ ಇನ್ನ ಈಕಿ ಇಷ್ಟ ಇದ್ರಾಗ ಈಕಿ ಹೆಂಗೆ ಮಾಡಾಕೆ ಕುಂತಾಳ ಇವ್ರ ಅವ್ವ ಎಷ್ಟು ಸಪೋರ್ಟ್ ಮಾಡ್ತಳೆ ಈಕಿಗೆ ಹೆಂಗ್ ಅಂತೇಳಿ ನೂರಾರು ಜನದ್ ಕೆಟ್ಟ ಕಣ್ಣು ಇದ್ದು ರೀ ಆದರು ನಮ್ಮವ್ವ ಅದನ್ನೆಲ್ಲ ಮೀರಿ ನನ್ನ ಮಗಳು ನನ್ನ ನನ್ನ ಮಾತು ಮೀರಂಗಿಲ್ಲ ನನ್ನ ಮಗ್ಳು ಶಾಣೆ ಅದಳ ಅಂತೇಳಿ ನನ್ನ ಮುಂದೆ ಕರ್ಕೊಂಬಂದ್ಲು ರೀ ನಮ್ಮವ್ವ ಹಂಗೆ ಮುಂದ ಕರ್ಕೊಂಬನ್ಯಾಗಿಂದ ಏನಾತ್ಪ ಅಂದ್ರ ಎಲ್ಲ ಛಲೋನ ಆಗಕ್ಕೆ ಬಂತ ರೀ ನಾವು ಛಲೋ ಡ್ಯಾನ್ಸರ್ ಆದ್ನೀ ಎಲ್ಲ ಆದ್ನೀ ಅದು ಆದ್ಮೇಲೆ ನಮ್ಮವ್ಗು ಖುಷಿ ಆತ ನಮ್ಮವ್ವನು ಎಲ್ಲರು ಜೊತೆ ಹೆಮ್ಮೆಯಿಂದ ಅಡ್ಯಾಡಕತ್ಲ ತ ಇನ್ನ ಮಕ್ಕಳಿಗರ ಏನು ಬೇಕು ನೀವ ಹೇಳಿ ರೀ ತಾಯಿ ಜೊತೆ ತಾಯಿ ಸಂತೋಷ ಪಡ್ತಾಳೆ ಅಂದ್ರ ಮಕ್ಳಿಗೆ ಅದ ಒಂದು ದೊಡ್ಡ ಖುಷಿ ರೀ ಹಾಗಾಗಿ ನನಗೂ ನಮ್ಮವ್ವ ಅಂದ್ರ ಇಷ್ಟ ರೀ ನಮ್ಮವ್ಗು ಪಾಪ ನಮ್ಮವ್ವ ನಮ್ಮವ್ಗ ರೀ ನಾನು ಒಬ್ಬಾಕೆ ಮಗಳು ರೀ ಹೀಗಾಗಿ ನಮ್ಮ ವ್ಗ ಹಂಗಾಗಿ ರೀ ನಮ್ಮವ್ಗ ನನ್ನ ಮ್ಯಾಲ ಅಂದ್ರ ಭಾಳ ನಂಬಿಕೆ ಇಟ್ಟಾಳೆ ರೀ ನಮ್ಮವ್ವ ನನ್ನ ಮ್ಯಾಲಿ ನನ್ನ ಮಗಳು ಒಂದು ಏನ್ರ ಆಗಿ ನನ್ನ ಸಾಕ್ತಾಳೆ ನನ್ನ ಮಗ್ಳು ನಮ್ಮವ್ವಾಗ ಗಂಡ ಮಗನು ನಾನೆ ರೀ ಹೆಣ್ಣು ಮಗಳು ನಾನೆ ರೀ ಹೀಗಾಗಿ ನಾ ಈ ಡ್ಯಾನ್ಸ್ ಫೀಲ್ಡ್ನ್ಯಾಗ ಹೋದೆ ಅಂದ್ರ ಎಲ್ಲಿ ನಾ ಒಂದು ದುಡಿಯೋದು ನಾ ಎಲ್ಲಿ ಮರಿತೆನೆ ನಾನು ಅನ್ನುದು ಒಂದು ಒಂದಾ ಒಂದು ಇದಕ್ಕೆ ರೀ ನಾನು ಅಷ್ಟು ಒಂದು ಡ್ಯಾನ್ಸಿಗ್ ಏನು ಅಂದ್ರ ಒಂದು ಇದು ಕೊಡುವಲ್ಲೆ ರೀ ಏನಂದ್ರ ಅದು ಒಂದು ಏನು ಇರ್ತೈತೆ ಅಲ್ರಿ ಹು ಗ್ ಇದು ರೀ ಹುಮ್ಮಸ್ಸು ಏನೈತ್ಲೆ ಅದನ್ನ ಕೊಡ್ವಲ್ಲೆ ರೀ ನಾ ಈಗ ಯಾಕೊ ಜಾಸ್ತಿ ಯಾಕ್ಪ ಅಂದರೆ ಈಗ ಹೇಗು ನಾನು ಕಲಿಯೋದು ಎಲ್ಲ ಮುಗ್ಯಾಕೆ ಬಂತು ರೀ ಮುಗುದ ಮೇಗೆ ಎಲ್ಲಾರು ಒಂದು ಛಲೋದ ಒಂದು ಏನ್ಪ ಕೆಲ್ಸಕ್ಕೆ ಹತ್ತೋದು ಇದ್ದೆ ಇರ್ತೈತಿ ನಮ್ಮ ಓಣ್ಯಾಗ ಎಲ್ಲರು ಕೆಲ್ಸಕ್ಕೆ ಹೊಂಟಾರ ರೀ ನನ್ನ ಒಬ್ಬಾಕಿನ ಬಿಟ್ಟೆ ರೀ ಯಾಕೆ ಹೇಳಿ ರೀ ನಾನು ಈ ಡ್ಯಾನ್ಸ ಅದು ಇದು ಮಾಡಕತ್ನ್ಯಲ್ಲ ರೀ ಆವಾಗ ನಂಗೆ ಅಷ್ಟು ಇದು ಆಗ್ಲಿಲ್ಲ ರೀ ನಾ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ಒಂದು ತಲ್ಯಾಗೆ ಬರ್ಲಿಲ್ಲ ರೀ ಆದರೆ ಈಗ ನಮ್ಮ ಓಣ್ಯಾಗ ನನ್ನ ವಾರ್ಗಿನೋರು ಎಲ್ಲಾರು ಕೆಲ್ಸಕ್ಕೆ ಹೋಗ್ಕಿರ್ತಾರ ಅವಾಗ ನಮ್ಮವ್ವಗೆ ಏನು ಅನಸ್ತೈತೆ ರೀ ಐ ನನ್ನ ಮಗಳು ಅವಾಗ ನಾ ಡ್ಯಾನ್ಸ್ ಕಲ್ಸಿದ್ನಿ ಈಕಿಗ ಈಗ ಈಕಿ ಕೆಲಸಕ್ಕೆ ಹೋಗುವಾಳ ಅನ್ನೋದು ನಮ್ಮವ್ವುಗು ಒಂದು ಪಶ್ಚ್ಯಾತಾಪ ಆಗ್ಬಾಡ್ದ ರೀ ನೋಡಿ ನಾವ್ಗ ಈಕಿಗೆ ಡ್ಯಾನ್ಸ್ ಕಲಿಸ್ಲಾರ್ದಂಗೆ ನೆಟ್ಟಗೆ ಮನ್ಯಾಗೆ ಇಟ್ಕೊಂಡು ಈಕಿ ಶಾಲೆ ಕಲ್ಸಿದ್ದೆ ಅಂದ್ರ ಈಕಿನು ಹಿಂಗೆ ದುಡದು ಹಾಕ್ತಿದ್ಲ ಅಲ್ಲಾ ನನಗೆ ಅನ್ನೋದು ನಮ್ಮ ತಾಯಿಗೆ ಇದ ಬರ್ತೈತೆ ರೀ ಹಾಗಾಗಿ ನಮ್ಮವ್ವ ಈಗ ಕೆಲ್ಸಕ್ಕೆ ಹೊಕ್ಕಾಳ ರೀ ಹಾಗಾಗಿ ನಮ್ಮವ್ವ ಕೆಲ್ಸಕ್ಕೆ ಬಿಡಸಿ ಚಂದಾಗಿ ಆಕಿನ ಮನ್ಯಾಗೆ ಸಾಕೊಂತ ಇರ್ಬೇಕು ಅನ್ನೋದು ನನ್ನ ಆಸೆ ರೀ ಇನ್ನ ಹೆಣ್ಣು ಮಕ್ಳು ಜೀವನ್ದಾಗ ಅಂತ್ರೂ ಎಲ್ಲಾ ದೊಡ್ಡಕಿ ಹದ್ನೆಂಟು ವಯ್ಸು ದಾಟ್ತ ಅಂದರೆ ಸಾಕ್ ರೀ ಮದುವೆ ಮುಂಜಿ ರೀ ಅಂತ ಮಾಡಾಕೆ ಚಲುನ ಮಾಡ್ತರೆ ರೀ ಆದ್ರ ನಮ್ಮವ್ವ ಹಂಗೆ ಇಲ್ರಿ ನನ್ನ ಮಗ್ಳು ಏನು ಕಲಿತಾಳೆ ಕಳಿ ಕಲಿಲಿ ಆಕಿ ಇನ್ನ ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿಲೀ ನನ್ನ ಮಗ್ಳು ಅಂದರೆ ನನ್ನ ಜೀವ ಹಂಗೆ ಹಿಂಗಂತ ನಮ್ಮವ್ವ ನನ್ನ ಬಗ್ಗೆ ಭಾಳ ಅಂದರೆ ಭಾಳ ಕನಸು ಕಟ್ಕೊಂಡಾಳೆ ರೀ ಹೀಗಾಗಿ ಆಕಿನ ಕನಸನ್ನ ನಾನು ನನಸು ಮಾಡ್ಬೇಕು ರೀ ನನಸು ಅಷ್ಟ ಅಲ್ರಿ ನಮ್ಮವ್ವಂದ ಹೆಸ್ರು ಉಳಿಸ್ಬೇಕು ರೀ ನಾನು ಹೀಗಾಗಿ ನಮ್ಮವ್ವ ಏನು ಅಂದ್ರು ನಾನು ಆಕಿನ ಮಾತು ಕೇಳ್ತೇನೆ ರೀ ಆಕಿನ ಮಾತು ಕೇಳಿ ನಾನು ಒಂದು ಛಲೋ ದಾರ್ಯಾಗ ನಡ್ಯಾಕತ್ತೇನೆ ರೀ ಹಾಗಾಗಿ ನಂಗೆ ಭಾಳ ಅಂದ್ರ ಭಾಳ ಖುಷಿ ಆಗತೈತೆ ರೀ ಯಾಕಪ್ಪ ಅಂದ್ರ ನಮ್ಮವ್ವನ ಮಾತು ಕೇಳಿ ನಾ ಇಷ್ಟ ದೊಡ್ಡ ವ್ಯಕ್ತಿ ಅದ್ನೆಲ್ಲ ಅಂತೇಳಿ ನಾ ಈಗ ಎಲ್ಲೆ ಹೋದರೂ ನಂಗೆ ಡ್ಯಾನ್ಸರ್ಸು ನೀನು ಅಂತ ಕರಿತಾರೆ ರೀ ಖರೆ ಆದ್ರ ಡ್ಯಾನ್ಸರ್ ಅನ್ನೊ ಪಟ್ಟ ಐತಲ್ಲ ರೀ ಛಲೋನು ಛಲೋದ್ಕು ಐತಿ ಕೆಟ್ಟದಕ್ಕು ಐತಿ ರೀ ಯಾಕಂದರೆ ಛಲೋದ್ಕ ಅಂತ್ರೂ ಭಾಳ ಐತಿ ರೀ ಅದ ನಾವು ಛಲೋದ ಅನ್ಕೊಂಡರೆ ನಮಗೆ ಛಲೋದ ಐತೆ ರೀ ಅದ ಯಾಕಂದರೆ ಈಗ ನಾವು ಈಗ ಏನ್ರ ಒಂದ ಜಾಬ್ ಮಾಡಲಿ ನಾವೀಗ ಜಾಬ್ ಮಾಡ್ಲಿಲ್ಲಂತ ತಿಳ್ಕೋ ರೀ ನಮ್ಗೊಂದು ಏನು ಇದನ ಆಗಂಗಿಲ್ರಿ ನಮ್ಗೊಂದು ಆಸರೆ ಈಗ ನಾವು ಕಲಿತೇವಿ ರೀ ಅದಕ್ಕೆ ನಾವು ಡ್ಯಾನ್ಸ್ ಕಲಿತೇವೆ ರೀ ಅದಕ್ಕೆ ತಕ್ಕಂಗೆ ನಮ್ಗ ಅವ್ರ್ಗ ಏನು ನಾವು ಅವರನ್ನ ನಮ್ಗ ಏನು ಕೊಡ್ತಾರೆ ಹೇಳಿ ರೀ ರೊಕ್ಕ ಅಂತ್ರೂ ಒನ್ನೊಂದು ಕಡೆ ಕೊಡ್ತಾರೆ ರೀ ಒನ್ನೊಂದು ಕಡೆ ಕೊಡಂಗಿಲ್ಲ ಖರೆ ರೀ ಆದ್ರ ನಾವು ಅದನ್ನ ನಂಬ್ಕೊಂಡು ಇರಾಕ್ಕೆ ಆಗಂಗಿಲ್ಲ ರೀ ನನ್ಗಂತ್ರು ಗೌರವ ಅಂತ್ರು ಸಿಕ್ಕ ಸಿಕ್ತೈತ್ ರೀ ಡ್ಯಾನ್ಸರ್ ಮಾಡ್ದೋರ ಪ್ರತಿ ಒಬ್ಬರಿಗು ಡ್ರ್ ಗೌರವ ಅನ್ನೋದು ಸಿಕ್ಕ ಸಿಕ್ತೈತಿ ಗೌರವ ಅಂದ ತಕ್ಷಣ ಏನು ಸಿಕ್ತೈತ್ಪಾ ಅಂದ್ರ ಒನ್ ಮೂಮೆಂಟ್ ಕೊಡ್ತಾರೆ ರೀ ಒನ್ ಶಾಲ್ ಕೊಡ್ತೆ ಅದ ನಮ್ಗ ಒಂದ್ ದೊಡ್ಡ ಗೌರವ ರೀ ಖರೆ ಆದ್ರ ರೊಕ್ಕ ಅಂತ ಬಂದಾಗ ರೀ ನಾವು ಅದನ್ನ ಏನು ಅಂದ್ರ ನಾವು ಅವ್ರ ಕಡೆ ಇಸ್ಕೊಬಾಡ್ದ ರೀ ಆದರೆ ಅದು ಗೌರವ ಕಾಣಿಕೆ ಅಂತೇಳಿ ಅವ್ರ ಕೊಡ್ತಾರೆ ರೀ ಇದ್ರ ಮೆ ಅಂದ ಮ್ಯಾಲೆ ನಾವು ನಂಬಿಕೆ ಇರಾಕೆ ಅತ್ರು ಆಗಂಗೆ ಇಲ್ರಿ ಯಾಕಂದ್ರ ನಾ ಒಬ್ಬಾಕಿ ಮಗಳು ರೀ ಮನೆ ಎಲ್ಲ ನಡಿಬೇಕಾದ್ರದ ನಮ್ಮನ ಮ್ಯಾಲೆ ನಮ್ಮವ್ವ ಅಪ್ಪನ ಮ್ಯಾಲೆ ರೀ ನಮ್ಮಪ್ಪ ಅಂತ್ರೂ ಕೂಲಿ ನಾ ನಮ್ಮಪ್ಪ ಅಂತ್ರೂ ಕೆಲಸ ಮಾಡ್ತರೆ ರೀ ಅವ್ರ್ದ ಅಂತ್ರು ದಿನದ ಕೂಲಿರಿಪ ಹಾಗಾಗಿ ಅವ್ರ್ದ್ ಎಲ್ಲ ಏನಾಯ್ತು ಅಲ್ರಿ ಅದ ಏನು ಸಿಗಂಗಿಲ್ರಿ ಅವ್ರ್ಗ ಅಷ್ಟೊಂದು ಏನು ದುಡ್ಡು ಅದು ಇದು ಅಂತೇಳಿ ಆದರೆ ಎಲ್ಲಾ ಮನೆ ಎಲ್ಲ ನಡ್ಯೋದು ಅಂದ್ಮ್ಯಾಲೆ ನಮ್ಮವ್ವನ ಮ್ಯಾಲೆ ಅಲ್ರಿ ಹಾಗಾಗಿ ನಾನು ಅಷ್ಟು ನಾನಾ ನಮ್ಮ ಮನ್ಯಾಗ ಇಲ್ಲಾ ಈ ಮೊದಲೆಲ್ಲ ನಾನೇ ಜಾಸ್ತಿ ಓದ್ಕೊಂಡು ಆಕಿ ರೀ ಇನ್ನ ಮದಲೆಲ್ಲ ನಮ್ಗ ಏನ್ರ ಸ್ವಲ್ಪ ಕಷ್ಟ ಆಗ್ಯೈತೆ ಅಂದರೂ ನಮ್ಗ ಯಾರೂ ಒಂದು ಬಂದಿಲ್ರಿ ಇಲ್ಬೆ ಯವ್ವ ನಾ ನಿನ್ನ ಛಲೋ ನೋಡ್ಕೊತಿನಿ ಬಾ ಅಂತೇಳಿ ಎಲ್ಲಾರು ನಿಮ್ಗ ಗೊತ್ತೆ ಇರ್ಬೆಕು ಅಲ್ರಿ ಪ ಈಗ ಏನ್ರ ರಿಲೇಶನ್ ಅಂದರೆ ಒಂದು ಸಂಕ್ಟ ಪಡೋರೆ ಇರ್ತಾರೆ ರೀ ಯಪ್ಪ ಹೀಗಾಗಿ ನಮಗಂತ್ರು ಎಷ್ಟು ಅಂದರೆ ಎಷ್ಟು ಮರ್ಕಿಸಿಯಾರ ರೀ ಯಪ್ಪ ನಮ್ಮೆ ರಿಲೇಶನ್ದ್ ಅವ್ರ ಏನು ಈಕಿ ಮಗಳನ್ನ ಡ್ಯಾನ್ಸ್ ಮಾಡಕೆ ಬಿಟ್ಟಳ ಈಕಿ ಮಗಳ ಹಿಂಗತವೊ ಕುಣ್ಕೊಳ್ತಾ ಹೊಕ್ಕಳ ಅಂತೇಳಿ ಭಾಳ ಜನ ಅಂದಾರ ರೀ ಆದ್ರ ನಮ್ಮವ್ವ ಅದಕ್ಕೆ ಎದಕ್ಕು ತಲೆ ಕೆಡ್ಸ್ಕೊಂಡಿಲ್ಲ ರೀ ನನ್ನ ಮಗಳೆ ಅಂದರೆ ನಂಗೆ ಏನು ಅನ್ನೋದು ನನ್ಗ ಗೊತ್ತೈತಿ ಅದು ನೀವು ಏನು ಹೇಳೋದು ಬ್ಯಾಡ ಅನ್ಕೊಳ್ತಾ ಬಂದಳ ರೀ ನಮ್ಮವ್ವ ಅಂತ ನಮ್ಮವ್ವನ ಹೆಸ್ರು ಉಳ್ಸೋದು ನನ್ನ ಇದು ಅಲ್ರೀ ಹಾಗಾಗಿ ನಾನು ಇದು ಮಾಡಿದ್ದು ರೀ ಇನ್ನ ಅದೆಲ್ಲ ಬಿಟ್ಟ ಮ್ಯಾಲೆ ಇನ್ನ ಏನ್ಪ ಅಪೇಕ್ಷೆ ಅಂದ್ರ ಅದ ನಮ್ಮವ್ಗ ಆಯ್ತು ರೀ ಡ್ಯಾನ್ಸರ್ ಆಗ್ಬೇಕು ಅನ್ನೋದು ಆದರೆ ನನಗೆ ಏನ್ಪ ಅಂದ್ರ ನಾ ಡ್ಯಾನ್ಸರ ಆಕೊಂತ ಹೋದ್ರ ಮುಂದ ನಮ್ಮನಿ ಹೆಂಗೆ ನಡಿಬೇಕು ಅನ್ನೋದು ನನ್ನ ಚಿಂತೆ ಆಗ್ಯೈತೆ ರೀ ಹಾಗಾಗಿ ನಾ ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋದು ಕಮ್ಮಿ ಮಾಡೇನಿ ರೀ ಆದರೆ ನಮ್ಮ ನಮ್ಮವ್ವ ಬೈಯಕತ್ತಾಳೆ ರೀ ನೀ ಮನಿದು ಏನ್ ತಲೆ ಕೆಡ್ಸ್ಕೊಳ್ ಬ್ಯಾಡ ಮನೆ ಕಡೆ ನೋಡಾಕೆ ನಾವು ಅದೇವಿ ನಿಮ್ಮ ಅಪ್ಪ ಅದೇವಿ ಮತ್ತೆ ಹಿಂದಿನ ಜನ್ರ ಒಂದಿಟ್ಟು ಆಸ್ತಿನು ಐತೀ ನೀ ಅದಕ್ಕೆ ಏನು ತಲಿ ಕೆಡಸ್ಕೊಬ್ಯಾಡ ನೀ ಛಲೋನ ನಿಂಗೆ ಹೆಂಗ್ ಬೇಕು ಹಾಗ ಡ್ಯಾನ್ಸ್ ಮಾಡ್ಕೊಳ್ತಾ ಆರ್ರಾಮ್ ಇರು ನೀನು ಹಾಂ ಅಂತ ಹೇಳ್ಯಳ್ ರೀ ಹಾಗಾಗಿ ನನಗೂ ಭಾಳ ಅಂದ್ರ ಭಾಳ ಖುಷಿ ಆಗ್ಯೈತಿ ಯಾಕಂದ್ರ ನಮ್ಮವ್ವಾ ತಂದೆ ತಾಯಿನ ಹಿಂಗೆ ಸಪೋರ್ಟ್ ಮಾಡ್ಕೊಂತ ಇದ್ರ ಭಾಳ ಅಂದ್ರ ಭಾಳ ಖುಷಿ ಆಕ್ತೈತೆ ರೀ ಮಕ್ಳಿಗೆ ಇನ್ನ ಏನು ಬೇಕು ಹೇಳಿ ರೀ ಒಂದು ತಂದೆ ತಾಯಿ ಒಂದು ಏನಪ್ಪ ಅಂದ್ರ ಹಿಂಗೆ ಸಪೋರ್ಟ್ ಮಾಡ್ತಾರೆ ಅಂದ್ರ ಮಕ್ಕಳು ಭಾಳ ಭಾಳ ಖುಷಿ ಆಗ್ತೈತೆ ರೀ ಇಷ್ಟ ನೋಡ್ರಿಪ ನಾ ಹೇಳೋದು ಏನ್ಪ ಅಂದ್ರ ಇಷ್ಟ